ಹಲೋ ಮ್ಯಾಮ್ ನಾನು ನಿಖಿಲ್ ಅಂತ ಅಲ್ಲಿಂದ ಯಾರು ಮಾತಾಡೋದು ಅಲ್ಲಿಂದ ಯಾರು ಮಾತಾಡೋದು ಕುಕ್ಕಾ ಮಾತಾಡ್ತಿರೋದು ಹೋಟೆಲಿಂದು ಹೋಟೆಲ್ ಸ್ಟಾಫಾ ಹಾಂ ಮ್ಯಾಮ್ ನಾವು ನಾವು ಟೂರಿಸ್ಟು ನಮಗೊಂದು ಸ್ವಲ್ಪ ಬೆಳಗ್ಗೆಗೆ ತಿಂಡಿಗೆ ತಿಂಡಿಯಲ್ಲ ಬೇಕಿತ್ತು ಅದಕ್ಕೇನೆ ಕಾಲ್ ಮಾಡಿದ್ದೀನಿ ನಿಮ್ಮ ಹೋಟೆಲಲ್ಲಿ ಏನೇನು ತಿಂಡಿ ಸಿಗತ್ತೆ

ಹಾಂ ಆ್ಯಕ್ಚುವಲಿ ಮ್ಯಾಮ್ ನಾವು ಆ್ಯಕ್ಚುವಲಿ ನಾವು ಟೂರಿಸ್ಟ್ ಸೌತ್ ಕೆನ್ರಾದಿಂದ ಮಲ್ನಾಡು ಕಡೆಗೆ ಬಂದವರಿಗಾ ನಿಮ್ಮ ಹೋಟೆಲ್ ಮಲ್ನಾಡಲ್ಲೇ ಇರೋದೆ ನಿಮ್ಮ ಅನಿಸಿಕೆಯಲ್ಲಿ ಯಾವ್ದು ಫೇಮಸ್ಸು ಅಂದರೆ ಈ ಸಾಗರದಲ್ಲಿ ದೋಸೆ ಮಸಾಲೆ ದೋಸೆ ಚೆನ್ನಾಗಿದೆಯಾ ಎಂತಕಂದೆ ನಾವು ನಮ್ಮ ಜೊತೆ ತುಂಬಾ ಗೆಸ್ಟ್ ಬಂದಿದ್ದಾರಾ ಒಂದು ಸ್ವಲ್ಪ ತಿಂಡಿ ಚೆನ್ನಾಗಿರ್ಬೇಕಂತ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಹಾಂ ಇಲ್ಲ ಮ್ಯಾಮ್ ನಾನು ಒಂದ್ಮಾತು ಹೇಳಿದ್ದೀನಿ ನಿಮ್ಮದು ನಿಮ್ಮ ಹೋಟೆಲಿನ ತಿಲ್ ನಿಮ್ಮ ಹೋಟೆಲ್ ಬಗ್ಗೆ ತಿಳ್ಕೊಂಡೆ ಕಾಲ್ ಮಾಡಿದ್ದು ನಿಮ್ಮ ಹೋಟೆಲಲ್ಲಿ ಮಸಾಲೆ ದೋಸೆ ಫೇಮಸ್ ಅಂತಲ್ಲ ಹೌದ ಮ್ಯಾಮ್

ಅಂದರೆ ಒಂದಕ್ಕೆಷ್ಟು ಬೀಳತ್ತೆ ಒಂದು ಪ್ಲೇಟಿಗೆ ಫೋರ್ಟಿನಾ ಏನೇನು ಅದರ ಜೊತೆ ಏನೇನು ಬರ್ತವೆ ಮ್ಯಾಮ್ ಸೈಡ್

ಮತ್ತೆ ಪನ್ನೀರು ಇದು ಬೆಣ್ಣೆಗದ್ ಮೇಲೆ ಹಾಕ್ತೀರಾ ಬೆಣ್ಣೆ ಹಾಂ ಮ್ಯಾಮ್ ನಮಗೆ ಮಸಾಲೆ ದೋಸೆ ಅಂದರೆ ನಿಮ್ಮ ಹೋಟೆಲಲ್ಲಿ ಎರಡು ಥರ ಮಸಾಲೆ ದೋಸೆ ಅಂತ ಇದೆ ಅಂತ ಕೇಳಿದ್ದೀನಿ ಒಂದು ಮಾಮೂಲಿ ಮಸಾಲೆ ದೋಸೆ ಇನ್ನೊಂದು ಒಂಥರ ಕೋನ್ ಟೈಪ್ ಬಂದು ಅದ್ರ ಮೇಲೊಂಥರ ಬೆ ಬೆಣ್ಣೆದು ಹಾಕಿಟ್ಟಿರ್ತಿರಲ್ಲ ಅಂದರೆ ಇವಾಗ ಅಡ್ವಟೈಸರ್ ಎಲ್ಲಾ ಅಡ್ವಟೈಸಲೆಲ್ಲ ಬರತ್ತಲ್ಲ ಮ್ಯಾಮ್ ಆ ಬೆಣ್ಣೆ ಮೇಲೆ ಹಾಕಿ ತಿನ್ತಾರೆ ಹಾಂ ಕೋನ್ ಟೈಪಲ್ಲಿ ಇರುತ್ತಲ್ಲ ಹಾಂ ಅದೇ ಅಡ್ಡಿಯಿಲ್ಲ ಮ್ಯಾಮ್ ಅದೇ ಅಡ್ಡಿಯಿಲ್ಲ ಅದಕ್ಕೆಷ್ಟು ಬೀಳ್ತಾ ಮ್ಯಾಮ್ ಪ್ರೈಸ್ ಒಂದು ಕಾಸ್ಟ್

ಥ್ಯಾಂಕ್ ಯು ಮ್ಯಾಮ್